ಈಗ ಭಾಷೆ ಬಗ್ಗೆ ಹೇಳ್ಬೇಕು ಅಂದ್ರೆ ನನಗೆ ಅದು ಬರುದು ಅಂದ್ರೆ ಜಾಸ್ತಿ ಕನ್ನಡ ಮಾತೇ ಇಂಗ್ಲೀಷ್ ಅಂದ್ರೆ ಕಡಿಮೆ ಬರುತ್ತೆ ಯಾವಾಗಲೂ ಎಲ್ಲಾರೂ ಹೋದ್ರೆ ಹಿಂದಿ ಬರುತ್ತೆ ಬಟ್ ಆದ್ರೆ ಅಷ್ಟು ಕಡಿಮೆ ಬರುತ್ತೆ ಅಷ್ಟು ಸರಳವಾಗಿ ಉಚ್ಚಾರ ಅವು ಆಗುವುದಿಲ್ಲ ಈಗ ಮನೆ ಕಡೆಯಲ್ಲಿ ಹಿನ್ ಮುಸ್ಲಿಮ್ ಜನ ಇರ್ತ ಅವ್ರ ಜೊತೆ ಮಾತಾಡ್ತೀನಿ ಬೇರೆ ಕಡೆ ಹೋದಲ್ಲಿ ಅವ್ರದ್ದು ಮು ಹಿಂದಿ ಮಾತು ನನಗೆ ಸ್ವಲ್ಪ ಬರುವುದಿಲ್ಲ ಮಾತಾಡಕ್ಕೆ ಸ್ವಲ್ಪ ಸ್ವಲ್ಪ ಅವರು ಏನಾರೂ ಕೇಳಿದರೆ ನಾನು ಸ್ವಲ್ಪ ಸ್ವಲ್ಪ ಜರ ಜರ ಆತಾ ಅಂತ ಹೇಳ್ತೀನಿ ಅಷ್ಟು ಸ್ಪಷ್ಟ ಆಗುವು ದಿಲ್ಲ ಎಲ್ಲಾರೂ ಹೋದ್ರೆ ಭಾಳ ಕಷ್ಟವಾಗುತ್ತೆ ಭಾಷೆ ಬಗ್ಗೆ ಹೇಳಿದ್ದು ಕನ್ನಡದಲ್ಲಿ ಅಂದರೆ ಓಕೆ ಆದರೆ ಇಂಗ್ಲೀಷ್ನಲ್ಲಿ ಒಂದು ಸ್ವಲ್ಪ ಅರ್ಥ ರಿಟರ್ನ್ ಮಾತಾಡ್ಲಿಕ್ಕೆ ಬರಲ್ಲ ಬಟ್ ಇಂಗ್ಲೀಷ್ ಅರ್ಥವಾಗುತ್ತೆ ಅದೇ ಪ್ರಾಬ್ಲಮ್ ಆಗುತ್ತೆ ಎಲ್ಲಾರೂ ಹೋದ್ರೆ ಈಗ ಸ್ಥಳಕ್ಕೆ ಪ್ರವಾಸಕ್ಕೆ ಮಾ ಎಲ್ಲಾರೂ ಹೋಬೇಕಂದ್ರೆ ಈಗ ಜಾಸ್ತಿ ಬೇರೆ ಬೇರೆ ಮಹಾರಾಷ್ಟ್ರ ಕೋಲ ಇದು ಹಂಗಂದ್ರೆ ಇದು ಮಹಾರಾಷ್ಟ್ರ ಸೈಡ ಕೊಲ್ಹಾಪುರ ಸೋಲಾಪುರ ಸೈಡ್ ಹೋದಲ್ಲಿ ನಮ್ಮ ಭಾಷೆ ಅಲ್ಲಿ ಮಾತಾಡೋದಿಲ್ಲ ಅಲ್ಲಿ ಭಾಷೆ ಬರೇ ಬಮ್ ಮರಾಠಿ ಕೊಂಕ್ಣಿ ಅದು ನಮ್ಗೆ ಬರುವುದಿಲ್ಲ ಅದು ನಮ್ಮ ಹಸ್ಬೆಂಡಿಗೆ ಬರುತ್ತೆ ಹಿಂದಿ ತೊ ಹಿಂದಿ ಮರಾಠಿ ಕನಡ ಎಲ್ಲ ಬರುತ್ತೆ ಅವ್ರನ್ನೇ ಯಾವಾಗಲೂ ಕರ್ಕೊಂಡು ಹೋಗುದು ನಾವು ಯಾಕಂದ್ರೆ ನಮ್ಗೆ ಭಾಷೆ ಅರ್ಥ ಆಗುದಿಲ್ಲ ಅಲ್ಲ ಆ ಕಾರ್ಣಕ್ಕೆ ಅವ್ರ್ನ ಕರ್ಕೊಂಡು ಹೋದರೆ ಮಾತಾಡ್ತಾರ ನೋಡಿ ನೋಡಿ ಅಂದರೆ ಧೈರ್ಯ ಬರುತ್ತೆ ಹೀಗಾಗಿ ಮತ್ತು ಬೇರೆ ಕಡೆ ಸ್ಥಳಕ್ಕೆ ಹೋದಾಗ ನಾವು ಜಾಸ್ತಿ ಲಾಸ್ಟ್ ಟೈಮ್ದು ಟ್ವೆಂಟಿ ಫೋರ್ ಇಯರ್ ಇದರಾಗ ನನ್ನ ಮಗಂದು ಇದು ನಮ್ಮ ಹಸ್ಬೆಂಡ್ ಬೇಡ್ಕೊಂಡಿದ್ರು ಧರ್ಮಸ್ಥಳ ನನ್ನ ಮಗ ಯಾವಾಗಲೂ ಚಲೋ ಇರಲಿ ಅಂತ ತಲೆ ಬೋಳು ಕೊಡ್ತೀನಿ ಅಂತ ಬೇಡ್ಕೊಂಡಿದ್ರು ಅವ್ರು ಟ್ರಾವೆಲಿಂಗ್ ಮಾಡಿದ ಪ್ಲೇಸಿಗೆ ಹೋಗಿ ಅವಾಗ ನಮ್ಮ ಹಸ್ಬೆಂಡ್ ಇದ್ರಾಗ ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡ್ಕೊಟ್ರು ನಮ್ಗೆ ಭಾಷೆ ಬಗ್ಗೆ ಅವ್ರು ನಾವು ಹಿಂಗೆ ಕಲ್ತ್ಕೊಂಡ್ರ ಚಲೋ ಆಗ್ತೈತೆ ಭಾಷೆ ಬರಲಿಲ್ಲ ಅಂದರೆ ಮುಂದೆ ಎಲ್ಲಾರೂ ಹೋಗ್ವಾಗ ಭಾಳ ತ್ರಾಸು ಆಕತ್ತಿ ಈಗ ಎಲ್ಲಾರೂ ಹೋಬೇಕು ಅಂದ್ರೆ ನಮ್ಗೆ ಎಲ್ಲ ರೀತಿ ಭಾಷೆ ಬಂದ್ರೆ ಯಾರೂ ಏನೂ ಕೇಳ್ಬೇಕು ಹಂಗಿಲ್ಲ ಇಲ್ಲರ ಒಂದು ಒಬೊಬ್ರು ಆನ್ಸರ್ ಸರಿ ಮಾಡ್ತಾರೆ ಒಬ್ರು ಮಾಡುದಿಲ್ಲ ಏನಾರೂ ಕೇಳಿದರೆ ಏ ನಮ್ಗೆ ಏನಿಲ್ಲ ಹೋಗೋಗು ಅಂತಾರೆ ಅದಕ್ಕೆ ನಮ್ಗೆ ಹಸ್ಬೆಂಡ್ ಹೇಳ್ತಾರೆ ಯಾವಾಗಲೂ ಹಿಂದಿ ಮಾತಾಡೋದು ಸಲ್ಪ ಜಾಸ್ತಿ ಮಾಡು ಅಟ್ ಲೀಸ್ಟ್ ನಮಗೆ ಹಿಂದಿ ಕನ್ನಡ ಫುಲ್ ಬಂದ್ರೆ ನಾವು ಎಲ್ಲಾದರೂ ಪಾರಾಗಿ ಬರ್ತೀವಿ ಅಂತಾರೆ ಈಗ ಮೊನ್ನೆ ನಾವು ಇದಕ್ ಮುರ್ಡೇಶ್ವರಕ್ಕೆ ಇದು ಸ್ಥಳಕ್ಕೆ ಹೋಗಿದ್ವಿ ಮುರುಡೇಶ್ವರ ಟ್ರಾವೆಲಿಂಗ್ ಮತ್ತು ಇದು ಧರ್ಮಸ್ಥಳ ಸೂಪರ್ ಆಗಿತ್ತು ನಮ್ದು ಆದ್ರೆ ನಾವು ಬಸ್ಸಿಗೆ ಹೋಗಿದ್ವಿ ಬಸ್ನಲ್ಲಿ ಫುಲ್ ಫ್ರೀ ಇತ್ತಲ್ಲ ಇದೆ ಇಲ್ಲಿ ಮಹಿಳೆರಿಗೂ ಫ್ರೀ ಇತ್ತು ಅದ್ಕೆ ನಮ್ಮ ಹಸ್ಬೆಂಡ್ ಅಂದ್ರು ಇಲ್ಲ ಇದೊಂದು ಸರ್ತಿ ನೋಡು ಎಲ್ಲ ಯಾವಾಗಲೂ ಕ್ರೋಸರ್ ಗಾಡಿ ಮಾಡ್ಕೊಂಡು ಹೋಗ್ತಿದ್ವಿ ಕ್ರೋಸರ್ ಮಾಡ್ಕೊಂಡು ಹೋಗುವಾಗ ನಮ್ಗೆ ಏನೂ ಗೊತ್ತಾಗ್ತಿದ್ದಿಲ್ಲ ಇಷ್ಟು ಊರ್ಗೆ ಹೋಗ್ಬೇಕಾಗಿದ್ರೆ ತ್ರಾಸು ಆಗತ್ ಅಂತ ಬಸ್ನಾಗ ಹೋದ್ರೆ ಇಷ್ಟು ತ್ರಾಸು ಆಗತ್ ಅನ್ನುವುದು ಯಾವಾಗಲೂ ಮನೆಯಾಗ ನಮ್ದು ಫ್ಯಾಮಿಲಿ ಮತ್ತು ನಮ್ಮ ಮಮ್ಮಿ ಫ್ಯಾಮ್ಲಿ ಹಸ್ಬೆಂಡ್ ಫ್ಯಾಮ್ಲಿ ಕಡೆ ಗಾಡಿ ಮಾಡಿಕೊಂಡು ಹೋಗೋದು ಗೊತ್ತು ಅದರಲ್ಲಿ ಬ್ಯಾಗ್ ಎಲ್ಲ ಎಲ್ಲ ಇಡ್ತಿದ್ವಿ ಬಟ್ ಬ್ಯಾ ಇದರಲ್ಲಿ ಇದ್ರಾಗ ಅಂದ್ರ ಬಸ್ಸಿಗೆ ಹೋಗು ಟೈಮ್ದಾಗ ಬ್ಯಾಗ್ ತಗೊಬೇಕು ಎಲ್ಲ ನಮ್ದು ಊಟದ್ದು ಕ್ಯಾರಿಯರ್ ಮಕ್ಳನ್ನು ಕರ್ಕೊಂಡು ಹೋಗುದ್ ತುಂಬ ತ್ರಾಸು ಅದ ಅದರಾಗ ಮುರ್ಡೇಶ್ವರಕ್ಕೆ ಹೋಗುವಾಗ ಈಗ ಮಹಿಳೆಯರು ಫ್ರೀ ಅಂತ ಬಸ್ ಮಾಡ್ಬಿಟ್ಟಾರ ಗೌರ್ಮೆಂಟ ಹೀಗಾಗಿ ರಶ್ ಅಂದರೆ ರಶ್ಶ ಕೂತ್ಲಿಕ್ಕೆ ಜಾಗ ಇರಲಿಲ್ಲ ಹಂಗಾಗಿ ತ್ರಾಸು ಅನಿಸಿಬಿಡ್ತು ಮಕ್ಳಿಗೆ ಒಮ್ಮೊಮ್ಮೆ ಈಗ ನನ್ನ ದೊಡ್ಡ ಮಗಳು ಮತ್ತು ನನ್ನ ಸಣ್ಣ ಮಗು ವಾಮಿಂಟ್ ಅಂದ್ರೆ ವಾಂತಿ ಅಂದ್ರೆ ವಾಂತಿ ಒಟ್ಟು ಇದಾಗಲಿಲ್ಲ ಮತ್ತು ಅಲ್ಲಿ ಒಂದು ಸ್ವಲ್ಪ ಹೋಗಿ ಮುರ್ಡೇಶ್ವರಕ ಮೊದ್ಲು ಫಶ್ಟಗೆ ಹೋಗಕ್ಕೂ ನಮ್ಮ ಹಸ್ಬೆಂಡ್ ಮಕ್ಳಗೆ ಭಾಳ ತ್ರಾಸು ಆಗೈತೆ ಮತ್ತು ರೂಮ್ ಹಿಡ್ಕೊಂಡು ನಾವು ಅಂತಂದ್ರೆ ಅಲ್ಲಿ ಒಂದು ಡೇಕೇನ ಎರಡು ಸಾವಿರದ ಏಳುನೂರು ಅಂದರು ಓಕೆ ಅಂತಂದ್ರು ನಮ್ಮ ಮನಿಯವ್ರು ಇರ್ಲಿ ಬಿಡು ಮತ್ತು ಮಕ್ಳು ತ್ರಾಸು ಆಗತ್ ಅಂತ ಹಿಡಿದು ಫಶ್ಟಗೆ ಅಲ್ಲಿ ಊಟ ಮಾಡಿಸಿ ಬೀಚಿನಾಗ ಆಟ ಆಡಿದಿವಿ ಮಕ್ಳು ಆಟ ಆಡಿದ್ರು ಅದ್ರ ಸಲುವಾಗಿ ಮಕ್ಳ ಸಲುವಾಗಿ ಬೀಚಿಂದ ಸಲುವಾಗ ನಾವು ಎರಡು ದಿವ್ಸ ಇದ್ದಿವಿ ನಾನು ನಮ್ಮ ಹಸ್ಬೆಂಡ್ ನನ್ನ ಮಕ್ಕಳು ನಮ್ಮ ಮಮ್ಮಿ ಫ್ಯಾಮಿಲಿ ನಮ್ಮ ಅಣ್ಣ ನಮ್ಮ ಅಣ್ಣನ ಹೆಂಡತಿ ಎಲ್ಲರೂ ಬಂದಿದ್ವಿ ನಾನು ನಮ್ಮ ಹಸ್ಬೆಂಡ್ ಚೆ ಒಳ್ಳೆಯ ರೀ ಎಲ್ಲ ರೀತಿಯಲ್ಲಿ ಫೋಟೊ ಹೊಡೆಸ್ಕೊಂಡ್ವಿ ನಮ್ಮ ಅಣ್ಣ ಫುಲ್ ಖುಷಿ ಇಟ್ಟು ಅದ್ರ ವದ್ರ್ ಎ ಮುರ್ಡೇಶ್ವರ ಹೋಗಿದ್ದು ಮಕ್ಳ ಸಲುವಾಗಿ ಅವ್ರು ಬೀಚ್ ಬೀಚ್ ಅನ್ಲಿಕ್ಕತಿದ್ರು ನಮ್ಮ ಮನೆ ಕಡೆ ಒಬ್ಬ ಅಣ್ಣ ಇದ್ದ ಅವ್ನು ಗೋವಾ ಬೀಚಿಗೆ ಹೋಗಿದ್ದ ಅವ ಒಂದು ದಿನ ನಮ್ಮ ಹಸ್ಬೆಂಡ್ ಫ್ರೆಂಡ್ ಅಣ್ಣ ಅವ್ನು ಫೋನ್ ಮಾಡಿದ ಒಂದು ದಿನ ಗೋವಾಕ್ಕೆ ಬಂದೀವಿ ಅವಿ ನಾವು ಮತ್ತು ವಿಡಿಯೋ ಕಾಲ್ ಮಾಡಿ ಹುಡ್ಗುರ್ಗೆ ತೋರಿಸು ಅಂತಂದ್ನು ಅವಾಗಿಂದ ನನ್ನ ಮಗ್ಳು ಸಣ್ಣ ಮಗ್ಳು ಗೋವಕ್ಕೆ ಹೋಗುಣ ಗೋವಕ್ಕೆ ಹೋಗುಣ್ ಅನ್ನಕತ್ಳು ಅದಕ್ಕೆ ನಾವು ಹೆಂಗಾದರೂ ಮಗನ ಸಲುವಾಗಿ ಬೇಡ್ಕೊಂಡು ಇದ್ದಿತ್ತು ಧರ್ಮಸ್ಥಳಕ್ಕೆ ಅದಕ್ಕೆ ಮುರ್ಡೇಶ್ವರ ನೋಡ್ಕೊಂಡು ಧರ್ಮಸ್ಥಳಕ್ಕೆ ಹೋಗೋಣ ಅಂತಂದ್ರು ನಮ್ಮ ಮನೆಯಾಗ ಆಯ್ತು ಅಂತ ನಾವು ಇದಕ್ಕೆ ಹೋದ್ವಿ ಮುರ್ಡೇಶ್ವರಕ್ಕೆ ಅಲ್ಲಿ ಬೀಚ್ನಾಗ ಎರಡು ದಿನ ಇದ್ದಿವಿ ಒಂದನೇ ದಿನವೂ ಆಟ ಆಡಿದ್ರು ಮಕ್ಳು ಎರಡನೇ ದಿನವೂ ಆಟ ಆಡಿದ್ರು ಇನ್ನು ಈವ್ನಿಂಗ್ ಟೈಮ್ನಲ್ಲಿ ಎಲ್ಲ ನೋಡ್ಕೊಂಡು ಅಲ್ಲಿನ ಸ್ಥಳ ಮತ್ತು ದೇವ್ರ್ದು ಮುರ್ಡೇಶ್ವರ ಆ ಗುಹೆ ಒಳಗೆ ಹೋಗಿ ಇಪ್ಪತ್ತು ರೂಪಾಯಿ ಕೊಟ್ಟು ಟಿಕೆಟ್ ಅಂತ ಗುಹೆ ಒಳಗೆ ಅಲ್ಲಿ ಪ್ಲೇಸ್ ಭಾಳ ಇಷ್ಟ ಮಕ್ಳಿಗೆ ಭಾಳ ಇಷ್ಟ ಅಂದ್ರೆ ಈಗ ಆದರೂ ನೆನೆಸ್ತಾರೆ ರೀ ಬೀಚ ಅಂತ ಅಂತಾರೆ ಬೀಚ್ ಅಂದ್ರೆ ಇನ್ನೂ ತೋರ್ಸು ಮಮ್ಮಿ ಇನ್ನೂ ತೋರ್ಸು ಅಂತಾರೆ ನಮ್ಗೆ ಯಾವಾಗಲೂ ಅದು ಆದಮೇಲೆ ನಾವು ಮತ್ತು ಎಲ್ಲಿ ಹೊರ್ಟ್ವಿ ಅಂದ್ರೆ ಮು ಇದಕ್ಕೆ ಹೋಗಿ ಧರ್ಮಸ್ಥಳಕ್ಕೆ ಹೊದ್ವಿ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಫುಲ್ ತ್ರಾಸು ಆತು ಬಸ್ಸಿಂದು ಭಾಳ ಪ್ರಾಬ್ಲಮ್ ಆಗಿಬಿಡ್ತು ನಾವು ಮುಕ್ಲಿ ಈಗ ಮುಕ್ಲಿ ಮಧ್ಯಾಹ್ನ ಮುರ್ಡೇಶ್ವರಿಂದ ಭಟ್ಕಳಕ್ಕೆ ಹೋದ್ವಿ ಭಟ್ಕಳಿಂದ ಮತ್ತೆ ನೆಕ್ಸ್ಟ್ ಉಡ್ಪಿಗೆ ಬಂದ್ವಿ ಉಡುಪಿಯಿಂದ ಮೂರು ತಾಸು ಕಡೂರಿಗೆ ಹೋದ್ವಿ ಕಡೂರಿಂದ ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಿ ನೈಟೂ ನೈಟ ಮೂರೂವರೆ ಸುಮಾರು ಹಿಂಗೆ ಹೋದ್ರೆ ನಮ್ಗೆ ರೂಮ್ ಸಿಗಲೇ ಇಲ್ಲ ನೈಟ್ ಅಲ್ಲೇ ರೂಮ್ ಮುಂದೆ ಬಾಗ್ಲ ಕಡೆನೇ ಎಲ್ಲರೂ ಮಲ್ಕೊಂಡ್ವಿ ಅಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದು ಮತ್ತೆ ರೂಮ ಇಲ್ಲ ರೂಮ್ ಇಲ್ಲ ಅನ್ನಕತ್ತು ನಮ್ಮ ಮನಿಯವ್ರು ಆ ಕಾರ್ಣಕ್ಕೆ ವೇಟಿಂಗ್ ಮಾಡೋಣ್ ತಡಿ ಅಂತ ರೂಮ್ನಾಗ ಒಂದು ಕಡೆ ಲಾಶ್ಟ್ ಟೈಮ್ ಮೂಮೆಂಟಿಗೆ ಒಂದು ರೂಮ್ ಸಿಕ್ತು ಇದ್ವಿ ಹೋಗಿ ಅಲ್ಲೇ ಹುಡುಗುರ್ಗೆ ಸ್ನಾನ ಮಾಡಿಸಿ ನನ್ನ ಮಗನ ತ ಇದು ತಲೆ ಬೋಳು ಕೊಟ್ಟು ನಮ್ಮ ಹಸ್ಬೆಂಡ್ ಬೇಡಿಕೊಂಡಿದ್ರು ತಲೆ ಬೋಳು ಕೊಟ್ಟಿವಿ ಕ್ ತಲೆ ಬೋಳು ಕೊಟ್ಟು ಹಿಂದಗಡೆ ಧರ್ಮಸ್ಥಳಕ್ಕೆ ದರ್ಶನ ಮಾಡ್ಲಿಕ್ಕೆ ಅಂತ ಹೋದಿವಿ ನಮ್ಮ ಮನಿಯವ್ರ್ ಆ ಟೈಮ್ನಾಗ ಏನಂದ್ರು ಎಲ್ಲರಿಗೂ ನಮ್ಮ ಫ್ಯಾಮ್ಲಿಗೆ ಮತ್ತು ನಮ್ಮ ಮಮ್ಮಿ ಫ್ಯಾಮ್ಲಿಗೆ ಮೊದಲು ಊಟ ಮಾಡ್ಕೊಂಡು ಹೋಗೋಣ ದರ್ಶನ ಹಚ್ ದರ್ಶನ ಮಾಡೋಣ ಇಲ್ಲಂದ್ರೆ ಭಾಳ ಲೇಟ್ ಆಗುತ್ತೆ ಅಂತ ಅಂತಂದ್ರು ಹಂಗಂದ್ರೆ ಸರಿ ಅಂತ ನಾವು ಎಲ್ಲ ಊಟ ಮಾಡಿದ್ವಿ ಧರ್ಮಸ್ಥಳ ಊಟ ಮಾ ಸು ಚಿ ಭಾಳ ಚಲೋ ಇತ್ತು ಅದು ಸಿಗುವುದೇ ಪುಣ್ಯ ಅದ ಅಷ್ಟು ಗದ್ದಲಕ್ಕೆ ಅಲ್ಲಿ ಜ ಇದು ವೀರೇಂದ್ರ ಹೆಗ್ಗಡೆ ಅವರು ಆ ಅಷ್ಟು ಭಕ್ತಾದಿಗಳ್ಗೆ ಊಟ ನೀಡುದಂದ್ರೆ ಭಾಳ ಕಷ್ಟ ಆದ್ರೆ ಎಲ್ಲ ರೀತಿಲ್ಲಿ ಒಂದಿಷ್ಟೂ ತೊಂದರೆ ಆಗ್ಲಂಗೆ ಎಲ್ಲ ಮಾಡಿಸ್ತಾರೆ ನಮ್ಗೆ ಅವ್ರು ಒಟ್ಟು ಭಕ್ತಾದಿಗಳ್ಗೆ ಒಂದೀಟೂ ತೊಂದರೆ ಆಗಲಿಲ್ಲ ನೀರಿನ ವ್ಯವಸ್ಥೆ ಐತಿ ಊಟದ ವ್ಯವಸ್ಥೆ ಐತಿ ಆ ಪಾಳೆ ಹಚ್ಚುವಾಗ ಸತೆಕಾರ ನಮ್ಗೆ ನೀರಿನ ಪ ನೀರಿನ ಎಲ್ಲಿ ಬೇಕಲ್ಲಿ ವ್ಯವಸ್ಥೆ ಇದೆ ಫ್ಯಾನ್ಗಳು ದೊಡ್ಡ ದೊಡ್ಡ ಫ್ಯಾನ ಅದ್ರ ರೆಕ್ಕೆ ನೋಡಿದ್ರೆ ಸಾಕಾಯ್ತು ಎಂತೆಂಥ ಪ್ಯಾನ್ ಅವೆ ಅಂತಿದ್ದವು ಆ ಟೈಮ್ದಾಗ ಮತ್ತು ಅಲ್ಲಿ ಹೋದಲ್ಲಿ ಪಾಳೆ ನಾವು ಬೆಳಗ್ಗೆ ಮಧ್ಯಾಹ್ನ ಒಂದು ಗಂಟೆಗ್ ಹಚ್ಚಿದವ್ರು ಇವ್ನಿಂಗ್ ಟೈಮ್ದಾಗ ಏಳು ಗಂಟೆಗೆ ಹೊರಗಡೆ ಬಂದಿವಿ ನಾವು ಕತ್ಲು ಆಗಿಬಿಟ್ತು ಮುಕ್ಲಿ ಅದೆಲ್ಲ ನಮ್ಗೆ ಮಕ್ಳಿಗೂ ನಮ್ಗೂ ಸುಸ್ತು ಆತು ಸುಸ್ತು ಆದಮೇಲೆ ಮತ್ತೆ ಇದಿಕ್ಕೆ ಹೋದಿವಿ ದೇವ್ರ ದರ್ಶನ ಮಾಡಿಕೊಂಡು ಹೆಗ್ಗಡೆ ಅವ್ರನ್ನು ಭೆಟ್ಟಿಯಾಗಿ ಮತ್ತು ಮುಂದೆ ಅವ್ರ್ದು ದರ್ಶನ ಪಡೆದು ದೇವ್ರ ದರ್ಶನ ಪಡೆಯುವಾಗ ಹುಡ್ಗುರ್ಗೆ ತ್ರಾಸು ಆಯ್ತು ಗದ್ದಲ ಅಂದ್ರೆ ಗದ್ದಲ ಇತ್ತು ಮತ್ತು ಅಲ್ಲಿ ಇರುವುದು ಪ್ಲೇಸ್ ತುಂಬ ಇಷ್ಟ ಆಯಿತು ಅದು ಹಳೆ ಸಾಮಾನು ವಿಮಾನ ಮತ್ತು ಅವು ಹಳೆ ಇದು ವ್ಯೆಕಲ್ಸು ಮೋಟಾರ್ಸ್ ಇದು ಕಾರು ನಟ ನಟ ನಟಿಯರದು ಕಾರು ಮದ್ಲಿನ ಕಾಲನವು ಮತ್ತು ಅಲ್ಲಿ ಆನೆ ಆ ಧರ್ಮಸ್ಥಳದ ಆನೆ ಆನೆಗಳಿಗೂ ಮೊದಲು ಫಸ್ಟ್ ಒಂದು ಇತ್ತು ಈಗ ಮೂರು ಆಗ್ಯವೆ ಈಗ ಅದರಾಗ ಇದು ಅದು ಒಂದು ಆನೆ ಅವು ಮೂರು ಹೆಣ್ಣು ಹೆಣ್ಣು ಹೆಣ್ಣಾನೆ ಅದರಲ್ಲಿ ಲಕ್ಷ್ಮೀ ಲತಾ ಮತ್ತು ಶಿವಾನಿ ಈಗ ಒಂದು ಆನೆಮರಿ ಐತಿ ಶಿವಾನಿಯಂತ ಅದ್ಕೆ ಮೂರು ವರ್ಷ ಲಾಶ್ಟ್ ಟೈಮ್ ಆಗಶ್ಟ್ನಲ್ಲಿ ಅದ್ರದ್ದು ಇದು ಬಡ್ಡೆ ಆಚರ್ಸಿದ್ರು ಅಂತ ಅಲ್ಲಿಯ ಜನ ಹೇಳಕ್ಕತ್ತಿದ್ರು ಆ ಆನೆ ಮಾವುತ್ರು ಹೇಳತಿದ್ರು ಅದನ್ನೆಲ್ಲ ಮಕ್ಳಿಗೆ ತೋರ್ಸಕತಿದ್ದು ನಾವು ಹೋಗಿದ್ದೇ ಮಕ್ಳ ಸಲುವಾಗಿ ಅಲ್ಲಿ ನಾವು ಐದು ದಿನ ಕೆಲಸ ರಜೆ ಹಾಕಿ ಹೋಗಿದ್ವಿ ಹೋಗಿದ್ವಿ ಅಲ್ಲಿ ಆನೆ ನೋಡಕ್ಕ ಭಾಳ ಇಷ್ಟ ಆಯ್ತು ನಮ್ಗೆ ಸಣ್ಣ ಮರಿ ಆನೆಮರಿ ನಮ್ಮ ಸಣ್ಣ ಮಗ್ಳು ದೊ ಸಣ್ಣ ಮಗ್ಳಿಗೆ ಅಂತ್ರ ಪ್ರತೀಕ್ಷಾ ಅಂತಿದಾಳ್ ಅವ್ಳ್ಗೆ ಬೀಚ್ ಅಂದ್ರೆ ಭಾಳ ಇಷ್ಟ ಅಂದರೆ ಭಾಳ ಇಷ್ಟ ಗೋವಾ ಬೀಚ ಅಣ್ಣ ನಮ್ಮ ಅಣ್ಣ ಇದು ಅಣ್ಣ ಅಂತಿದ್ದ ಒಬ್ಬ ಫ್ರೆಂಡ್ ನಮ್ಮ ಹಸ್ಬೆಂಡನ ಫ್ರೆಂಡ ಅವ ಅದಾನಲ್ಲ ಯಾವಾಗಲೂ ಹುಡ್ಗುರ್ಗೆ ತೋರಿಸ್ತಿದ್ದ ವಿಡಿಯೋದಾಗ ಅವಾಗಿನ ಬೀಚ್ ಬೀಚ್ ಅನ್ನಕ್ಕತ್ರು ಆ ಕಾರ್ಣಕ್ಕೆ ಬೀಚ್ ಇದಿಕ್ಕೆ ಹೋದಿವಿ ಇದು ಬೀಚ್ ತೋರಿಸ್ಕೊ ಬಂದ್ನೆ ಅವ್ರ್ಗೆ ಬೀಚ್ ತೋರಿಸ್ಕೊ ಬಂದ್ನೆಂದ್ರೆ ಧರ್ಮಸ್ಥಳದ ಇದನ್ನು ತೋರ್ಸಿ ಇದು ಮಾಡಿದ್ವಿ ದರ್ಶನ ಮಾಡಿ

ಕೆಳಗಡೆ ಮತ್ತು ಮಧ್ಯಾಹ್ನ ಟೈಮ್ನಲ್ಲಿ ಊಟ ಕೆಳಗಡೆ ನೆಲದ ಮೇಲೆ ಕುಂದ್ರಸ್ತಾರೆ ಆದ್ರೆ ರಾತ್ರಿ ಊಟದ ವ್ಯವಸ್ಥೆ ಮಸ್ತ್ ಸೂಪರ್ ಆಗಿತ್ತು ಅದು ಹೆಂಗೆ ಗೊತ್ತೇನು ಅದಕ್ಕೆ ಸ್ಟೂಲು ಟೇಬಲ್ಲು ಎಲ್ಲ ಐತೆ ವ್ಯವಸ್ಥೆ ಅವಾಗ ನಮ್ಮ ನಾವು ಹೋದ ದಿನ ಅಂದರೆ ಹೆಸ್ರ್ ಬೇಳೆ ಪಾಯಾಸ ಅನ್ನ ಸಾರು ಮಜ್ಜಿಗೆ ಮತ್ತು ಬಾಳೆಗೊನೆ ಕಾಯಿ ಬಾಳೆಣ್ಣು ಪಲ್ಯ ಮಾಡಿದ್ರು ಭಾಳ ಚಲೊ ಇತ್ತು ಅವತ್ತು ನೈಟ್ ಎಲ್ಲ ಊಟ ಮಾಡಿದ್ವಿ ಹೋಗಿ ಸುಸ್ತು ಆಗಿತ್ತಲ್ಲ ದರ್ಶ್ನಕ್ಕೆ ಹಚ್ಚಿ ಬೆಳಗ್ಗೆ ಒಂದು ಗಂಟೆಯಿಂದ ಏಳು ಗಂಟೆ ಅಂದರೆ ಕೈ ಕಾಲೆಲ್ಲ ಸುಸ್ತು ಅನಸ್ತು ನೈಟ್ ಎಲ್ಲ ಮಲ್ಕೊಂಡು ಇವತ್ತು ನಾಳೆ ಒಂದು ದಿನ ಇರುಮ್ ಧರ್ಮಸ್ಥಳಗ್ ಅಂದ್ರೆ ನಮ್ಮ ಮನಿಯವ್ರು ಅವು ಬೆಳಗ್ಗೆ ಎದ್ದ ಎಲ್ಲರೂ ಸ್ನಾನ ಮಾಡಿ ಮತ್ತು ಎಲ್ಲ ರೆಡಿ ಆಗಿ ಹೊರ್ಗಿಂದ ಹೊರ್ಗೆ ಮತ್ತೆ ಪೂಜೆ ಇದೆ ಅಲ್ಲೇ ನಮಸ್ಕಾರ ಮಾಡಿ ಅಲ್ಲಿದ್ದಿದ್ದ ಧರ್ಮಸ್ಥಳದ ಆನೆ ಮತ್ತು ಈ ಹಳೆ ವಿಮಾನ ಹಳೆ ಕಾರುಗಳು ನಟ ನಟಿಯರ್ದು ಅದನ್ನು ನೋಡಿದ್ವಿ ಅದನ್ನು ನೋಡಿ ಮತ್ತು ಫಿಶ್ಗಳು ಭಾಳ ಮಸ್ತ್ ಇದ್ದವು ದೊಡ್ಡ ದೊಡ್ಡ ಫಿಶ್ಶ ಫಿಶ್ಶ ಗ್ರೌಂಡಿಗೆ ಹೋದ್ವಿ ಫಿಶ್ಶನ್ನ ನೋಡಿದ್ವಿ ಎಲ್ಲ ರೀತಿಯ ಇದು ಹುಡ್ಗುರ್ಗೆ ಅಂತೂ ಭಾಳ ಖುಷಿ ಆತು ಅದು ನೋಡಿ ಫಿಶ್ಶ ಹಿಂದುಗಡೆ ಅದು ಆದಮೇಲೆ ಇದಕ್ಕೆ ಹೋದ್ವಿ ಅಣ್ಣಪ್ಪ ಸ್ವಾಮಿ ಅಣ್ಣಪ್ಪ ಸ್ವಾಮಿಗೆ ಅಲ್ಲಿ ಹೆಣ್ಣು ಮಕ್ಳು ಹೋಗುವುದಿಲ್ಲ ಅಂತ ನಾವೆಲ್ಲರೂ ಕೆಳಗಡೆ ನಿಂತುಬಿಟ್ಟಿವಿ ನಮ್ಮ ಮನಿಯವರು ನಮ್ಮ ಅಣ್ಣ ನಮ್ಮ ಅಣ್ಣನ ಮಗ ಎಲ್ಲರೂ ಹೋಗಿ ಅಣ್ಣಪ್ಪ ಸ್ವಾಮಿದು ದರ್ಶನ ಪಡ್ಕೊಂಬಂದ್ರು ಅಲ್ಲಿಂದು ಆದಮೇಲೆ ಬಾಹುಬಲಿಗೆ ಹೋದ್ರು ಬಾಹುಬಲಿಗೆ ಅಂದ್ರೆ ನಾವು ಹೋಗಿದ್ವಿ ನಮ್ಮ ಮನಿಯವ್ರ್ ಎಲ್ಲರೂ ಹೋಗಿದ್ರು ಅವಾಗ ಎಲ್ಲರೂ ಮೇಲುಗಡೆ ಹೋದ್ವಿ ಸುಸ್ತು ಆಗ್ಲಿಕ್ಕತಿತ್ತು ಸುಸ್ತು ಫುಲ್ ಹತ್ತುವ ಮಟನೂ ಬಿಸಿಲು ಇತ್ತು ಆ ಟೈಮ್ನಲ್ಲಿ ಮತ್ತು ನೀರಿನ ವ್ಯವಸ್ಥೆ ಅಂತೂ ಅಲ್ಲಿ ಮಸ್ತ್ ಇದೆ ಫುಲ್ ಐಸ್ ಕೋಲ್ಡ ನೀರು ಸಲ್ಪ ಬಾಯಲ್ಲಿ ನೀರು ಹಾಕಿದ್ರೆ ತಣ್ಣಗೆ ಆಗ್ಯದ ಬಾಹುಬಲಿ ಕಡೆ ಎಲ್ಲರೂ ಫೋಟೊ ಹೊಡ್ಸ್ಕೊಂಡು ಅಲ್ಲಿ ಒಂದು ಆನೆ ಇತ್ತು ಸಣ್ಣದು ಮಾಡಿದ್ದು ಅದು ನಿಜ್ವಾದ ಆನೆ ಅಲ್ಲ ಹಂಗೆ ಇತ್ತು ಅದ್ರ ಮೇಲೆ ಹುಡ್ಗರು ಫೋಟೊ ಹೊಡ್ಸ್ಕೊಂಡ್ರು ಕುಂತಿ ಫೋಟೊ ಹೊಡ್ಕೊಂಡ್ವಿ ಎಲ್ಲರೂ ಇದು ಎಂಜಾಯ್ ಮಾಡಿದ್ರು ಒಟ್ಟು ಎರಡು ದಿನ ನಾಲ್ಕು ದಿವಸ ಮುರ್ಡೇಶ್ವರ ಮತ್ತು ಧರ್ಮಸ್ಥಳ ಫುಲ್ ಎಂಜಾಯ್ ಆತು ಅಲ್ಲಿಂದ ಧರ್ಮಸ್ಥಳ ಎಲ್ಲ ದಶನ ಆತು ಲಾಸ್ಟಿಗೆ ಉಜ್ರೆಗ್ ಹೋದ್ವಿ ಉಜ್ರೆಗೆ ಹೋಗಿ ಅಲ್ಲಿ ಟಿಫಿನ್ ಮಾಡಿ ಇದಕ್ಕೆ ಮತ್ತೆ ರಿಟರ್ನ್ ಧರ್ಮಸ್ಥಳಕ್ಕೆ ಬಂದು ಕಡೂರ್ ಬಸ್ ಹತ್ತಿದ್ವಿ ಕಡೂರಿಂದ ಕಡೂರಿಗೆ ಇಳಿದು ಟ್ರೈನಿಗೆ ಟ್ರೈನರ್ ಹ ನೈಟ್ ಹನ್ನೆರಡುವರಿಗೆ ಬರತ್ತೆ ಹನ್ನೆರಡುವರಿಯಿಂದ ಬೆಳಗ್ಗೆ ಏಳೂವರೆ ಸುಮಾರು ಇದಕ್ಕೆ ಬಂದ್ವಿ ಧಾರ್ವಾಡಕ್ಕೆ ಬಂದು ಹಿಂದಗಡೆ ಮನಿಗೆ ಬಂದು ರೆಸ್ಟ್ ಮಾಡಲಿಕ್ಕತ್ವಿ ಮುಗಿತು ನಮ್ಮ ಟೂರ್ ಕತೆ